ನಮ್ಮ ಶಾಲೆಯಲ್ಲಿ ಲೈಬ್ರೆರಿ ಇದೆ ನಾನು ನಮ್ಮ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಚಿಕ್ಕವಯಸ್ಸಿನಲ್ಲಿ ಅನೇಕ ಚಿತ್ರಕತೆಗಳನ್ನು ಕತೆಗಳನ್ನು ಸಹ ನಾನು ಓದಿದ್ದೇನೆ ಅದರಲ್ಲಿ ಪಂಚತಂತ್ರ ಕತೆ ನನಗೆ ತುಂಬಾ ತುಂಬಾ ಮುಖ್ಯವಾದ ನೀತಿಯನ್ನು ಹೇಳಿದೆ ಅದಲ್ದೆ ನಾವು ಗಾದೆ ಮಾತು ಒಗಟುಗಳನ್ನು ಸಹ ಓದಿದ್ದೇನೆ ಹಾಗೂ ಎ ಪೆ ಜೆ ಅಬ್ದುಲ್ ಕಲಾಮ್ರವರ ಜೀವನ ಚರಿತ್ರೆಯ ಚಿಕ್ಕ ಒಂದು ಪುಟದ ಪುಟವನ್ನು ಸಹ ನಾನು ಓದಿದ್ದೀನಿ ಹಾಗೂ ಅಂಬೇಡ್ಕರ್ ಅವರ ಬೆಳೆದು ಬಂದ ರೀತಿ ನಮ್ಮ ಸಂವಿಧಾನಕ್ಕೆ ಯಾವ ರೀತಿಯಾಗಿ ಅವರು ಸಂವಿಧಾನವನ್ನು ಬರೆದರು ಎಂಬ ಅಂಶವನ್ನು ಸಹ ನಾನು ಓದಿದ್ದೇನೆ ಮತ್ತು ಗಾಂಧೀಜಿಯವರ ಜೀವನ ಚರಿತ್ರೆಯ ಪುಸ್ತಕನು ಸಹ ನಾನು ಓದಿದ್ದೇನೆ ಇದಲ್ಲದೆ ನಾವು ಅನೇಕವಾದಂತಹ ಪ್ರಾಣಿ ಪಕ್ಷಿಗಳ ಕಥೆಗಳನ್ನು ಸಹ ನಾನು ಓದಿದ್ದೇನೆ